ನಮಸ್ಕಾರ ನಮ್ಮ ಸ್ಕೂಲ್ದಾಗ ಒಂದು ಪ್ಯೂನ್ಸ್ ಜ ರೆಸ್ಪಾನ್ಸಿಬಿಲಿಟಿ ಇದೆ ಪ್ಯೂನ್ ಕೆಲಸ ಇದೆ ಆ ಪ್ಯೂನ್ ಕೆಲಸದಾಗ ಸ್ಕೂಲ್ನಾಗೆ ಅದ್ರದು ಆ ಡ್ಯೂಟಿಗೆ ಇದು ಏನೇನು ಮಾಡಬೇಕು ಏನೇನು ಇಲ್ಲ ನಿಮ್ಮ ಜವಾಬ್ದಾರಿ ಏನು ಆಂ ಏನಪ್ಪ ಪ್ಯೂನ್ ಕೆಲ್ಸಕ್ಕೆ ನೀನು ರೆಡಿಯಿದ್ದೀ ಆಂ ರೆಡಿ ಇದ್ರೆ ನೋಡು ಪ್ಯೂನ್ ಕೆಲಸ ಅಂದ್ರೆ ಅದು ಎಲ್ಲಕ್ಕಿಂತ ಮೊದಲು ಸ್ಕೂಲಿಗೆ ಬರಬೇಕು ಸ್ಕೂಲಿಗೆ ಬಂದು ಎಲ್ಲ ಸಾಫ್ ಸಫಾಯಿ ಮಾಡ್ಬೇಕು ಬಾಗಲು ತೆಗೆದು ಎಲ್ಲ ಕ್ಲಾಸ್ ರೂಮ್ಗಳು ಮಾಡಬೇಕು ಆಫೀಸ್ ಸ್ವಚ್ಛ ಮಾಡಬೇಕು ಫರ್ನಿಚರ್ ಸ್ವಚ್ಛ ಮಾಡಬೇಕು ಇದೆಲ್ಲ ಆದ ಮೇಲೆ ಏನಪ್ಪ ಎಲ್ಲರೂ ಸ್ಟಾಫ್ದವ್ರು ಬರ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ಸರಿಯಾಗಿ ಅವ್ರಿಗೆ ಕುರ್ಚಿಗಳೆಲ್ಲ ಅವ್ರು ಸಪ್ರೇಟ್ ಸ್ಟಾಫ್ ರೂಮ್ನಾಗ ಕೂರಿಸ್ಬೇಕು ಆಮೇಲೆ ಏನಪ್ಪ ಅಂದ್ರೆ ಪ್ರತಿ ದಿವ್ಸ ಎನದಲ್ಲ ನಾವು ಏನು ಟೈಮ್ ಟೇಬಲ್ ಕೊಡ್ತೀವಿ ಆ ಟೈಮ್ ಟೇಬಲ್ ಪ್ರಕಾರ ಗಂಟೆ ಬಾರಿಸ್ಬೇಕು ಗಂಟೆ ಬಾರಿಸ್ದಾಗ ಸ್ಟೂಡೆಂಟ್ಗಳು ಬರ್ತಾರೆ ಅವರಿಗೆಲ್ಲ ಆಯಾ ಕ್ಲಾಸ್ ರೂಮ್ಗಳದು ಯಾವ ಯಾವ ಕ್ಲಾಸ್ನಾಗೆ ಯಾರು ಯಾರು ಕೂರ್ಬೇಕು ಎಂಬುದು ಅದೆಲ್ಲ ಹೇಳಬೇಕು ಹೇಳಿದ ಮೇಲ ಅವ್ರು ಸ್ಟೂಡೆಂಟ್ಗಳಿಗೆ ಎಲ್ಲೇ ಅವರಿಗೆ ಬಂತು ಅಂದ್ರೆ ಎಲ್ಲಿ ಅವೆಲ್ಲ ತೋರಿಸ್ಬೇಕು ಮತ್ತು ಅವ್ರಿಗೆ ಏನಾರೂ ಆಯಿತು ಮಾಡ್ತು ಅಂದ್ರೆ ನಮ್ಮ ಹೆಡ್ ಮಾಸ್ತರಿಗೆಲ್ಲ ರಿಪೋರ್ಟ್ ಮಾಡಬೇಕು ಆಮೇಲೆ ಟೈಮಿಂದು ಕರೆಕ್ಟ್ ಪಾಬಂದಿ ಇರಬೇಕು ಡ್ಯೂಟಿ ಮೇಲ ಏನಪ್ಪ ಅಂದ್ರೆ ಸರಿಯಾಗಿ ಎಲ್ಲ ರೀತೀಲ್ಲಿ ಎಲ್ಲ ಸರಿ ಸರ್ಯಾಗಿ ಮಾತಾಡಬೇಕು ಎಲ್ಲರಿಗೆ ಗೌರವ ಕೊಡಬೇಕು ಮತ್ತು ಯಾವಾಗ ಹೆಡ್ ಮಾಸ್ಟರು ಏನು ಅದೆಲ್ಲ ಏನೇ ಕೆಲಸ ಹೇಳ್ತಾರೆ ಅಂದ್ರೆ ತಕ್ಷಣ ಮಾಡಬೇಕು ಎಲ್ಲ ರೀತೀಲ್ಲಿ ಏನಪ್ಪಾ ಏನು ಮಾಡ್ತೀಯಾ ನೀನು ಎಷ್ಟು ಪಗಾರ ಬೇಕು ನಿನ್ಗೆ ಎಷ್ಟು ಎಷ್ಟು ಅಂದ್ರೆ ಏನು ನಡೀತದ ಅದೇ ಕೊಡ್ತೇವ್ ತಿಂಗ್ಳಿಗೆ ಒಂದು ಲಾ ಕನಿಷ್ಠ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ನಾವು ಹತ್ತು ಸಾವಿರ ಕೊಡ್ತೀವಿ ಮತ್ತು ಇಲ್ಲಿ ಏನಾರ ಇತ್ತು ಏನಾರೂ ಫಂಕ್ಷನ್ ಈಗ ಇತ್ತು ಅಂತ ಅಂದ್ರೆ ಅದು ಏನಾರೂ ಇದು ಊಟ ತಿಂಡಿದು ಅದೆಲ್ಲ ಮಾಡ್ತದೆ ಮತ್ತು ಏನಂದ್ರೆ ನಿನ್ನ ಪಗಾರ ಏನಪ್ಪ ತಿಂಗ್ಳು ತಿಂಗ್ಳು ಕೊಡ್ತದೆ ಒಳ್ಳೆಯ ಬಟ್ಟೆ ಹಾಕಿಕೊಂಡು ಭಿನ್ನ ಏನಪ್ಪ ಅಂದ್ರೆ ಕರೆಕ್ಟ್ ಟೈಮಿಗೆ ಡ್ಯೂಟಿಗೆ ಬರಬೇಕು ಬರ್ತೀಯಾ ಮುಂಜಾನೆ ಎಂಟೂವರೆಗ್ ಬರ್ಬೇಕು ಡ್ಯೂಟಿಗೆ ಆಂ ಆಮೇಲೆ ಸಾಯಂಕಾಲ ಅರೆ ಕರೆಕ್ಟು ಏನಿದೆ ಐದಕ್ಕೆ ಎಲ್ಲರೂ ಹೋಗ್ತಾರೆ ನೀನು ಏನಪ್ಪ ಅಂದ್ರೆ ಎಲ್ಲ ಬಾಗಿಲು ಕಿಟಿಕಿ ಎಲ್ಲ ಹಾಕಿ ಕೀಲಿ ಹಾಕಿ ಹೊರಗಿನ ಗೇಟಿಗೆ ಕೀಲಿ ಹಾಕಿ ಹೋಗ್ಬೇಕು ಇಷ್ಟೆಲ್ಲ ಮಾಡಕ್ಕೆ ತಯಾರಿದ್ದೀ ಹಾಂ ಇಷ್ಟೆಲ್ಲ ಮಾಡಕ್ಕೆ ತಯಾರಿದ್ರೆ ಆಯಿತು ನಿನ್ನದು ಅಪ್ಲಿಕೇಶನ್ ಕೊಟ್ಟುಬಿಡು ನಾವು ಏನಪ್ಪ ಅಂದ್ರೆ ಆರ್ಡರ್ ಕೊಡ್ತೀವಿ ಜಾಯಿನ್ ಆಗು ಆಂ ನಾಳೆಗಿ ಬಂದುಬಿಡು ಸಾಯಂಕಾಲ ಇಲ್ಲ ಮುಂಜಾನೆ ಆಫೀಸ್ ಟೈಮ್ನಾಗ ಬಾ ಆರ್ಡರ್ ಕಾಪಿ ತೊಗೊಂಡು ಹೋಗು ಆಯಿತು ಈಗ ಫೋನ್ ಮಾಡಿ